ಅಲೋ ನಮಸ್ತೇ ಮೇಡಮ್ ಹಾಂ ನಾವು ಹೊರಗಡೆಯಿಂದ ಬಂದಿದ್ವಿ ಮೇಡಮ್ ನಿಮ್ಮ ಊರು ಒಳ್ಳೆಯ ಪೇಮಸ್ ಇದೆ ಅಂತ ಗೊತ್ತಿತ್ತಾ ಹಾಗಾಗಿ ಹೊರಗಡೆಯಿಂದ ಬಂದಿದ್ವಿ ಆದ್ರೆ ಇವತ್ತು ಹೋಗಲಿಕ್ಕಿತ್ತು ಹೋಗಲಿಕ್ ಆಗಲಿಲ್ಲ ಸ್ವಲ್ಪ ಬಸ್ಸಿನದೆಲ್ಲ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ನಿಮ್ದು ಹೋಟೆಲೆಲ್ಲಿ ಬಂದು ಇರ್ಬೋದಾ ಅಂತ ಬಂದಿದ್ದೇವೆ ಹಾಂ ಅದಕ್ಕೆ ನಾವು ಒಂದು ಹತ್ತು ಜನ ಇದ್ದೇವೆ ಮೇಡಮ್ ಹಾಂ ಎಲ್ಲ ಲೇಡಿಸೇ ಇರೋದು ಹಾಂ ಹಾಂ ಹೌದು ಫ್ಯಾಮಿಲಿಯೇ ಇದ್ದೇವೆ ಹಾಗಾಗಿ ಹೌದು ಮೂರು ಬೇಕು ಮೇಡಮ್

ಹಾಂ ಹಾಂ ಅದು ಆದರೆ ಡಬಲ್ ರೂಮ್ ಬೆಡ್ರೂಮ್ ಮೂರು ಬೇಕಿದೆ ಮೇಡಮ್ ಹ್ಞೂ ಹಾಂ ಹಾಂ ಬೇಡ ಮತ್ತೇನು ಬೇಡ ಆದರೆ ಮೇಡಮ್ ನಾನು ಕೇಳ್ತಿರೋದು ನೀರಿನಲ್ಲೇನು ಪ್ರಾಬ್ಲಮ್ ಇಲ್ಲ ಅಲಾ ನಿಮ್ಮ ಹೋಟೆಲಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇದೆಯಲ್ಲ ಹಾಂ ಓಕೆ

ಮತ್ತು ಪ್ರತಿಯೊಂದು ಮೆಂಬರಿದು ನಿಮಗೆ ಪ್ರೂಫ್ ಎಲ್ಲ ಸಹ ಬೇಕಾಗುತ್ತಾ ಹಾಂ

ಹೌದಾ ಅದೇ ಅದೊಂದು ಮಾಹಿತಿ ಕೇಳಿಕೊಳ್ಳುವ ಅಂತಲೇ ಫೋನ್ ಮಾಡಿದ್ದೆ ಹೌದಾ ಹೌದಾ ಮೇಡಮ್ ಸರಿ ಅದೇ ಲೆಕ್ಕ ಹ್ಞೂ ಆಯ್ತ್ರಿ ಮೇಡಮ್ ಆಯ್ತು ತೊಗೊಳ್ಳುವಾಂತನೆ ಕಾಲ್ ಮಾಡಿದ್ದಾಗಿತ್ತು ಮೇಡಮ್ ಬರ್ತೇವೆ ನಾವು ಅಲ್ಲೇ ಆಯಿತಾ ಹಾಂ ಹಾಂ ಬುಕ್ ಮಾಡ್ತೇವೆ ಮೇಡಂ ಓಕೆ ತ್ಯಾಂಕ್ ಯು